ನಾನು ಉದ್ಯೋಗವನ್ನು ಹೊರತುಪಡಿಸಿ ನನ್ನ ರಂಗೋಲೀಲಿ ನನಗೆ ತುಂಬನೇ ಆಸಕ್ತಿಯಿದೆ ರಂಗೋಲಿ ಆಮೇಲೆ ಚಿತ್ರಕಲೆಯಲ್ಲಿ ಆಮೇಲೆ ಮನೇಲಿ ಕೂತ್ಕೊಂಡು ಕೈಗಾರಿಕೆ ಕೆಲಸಗಳಾಗಿರ್ಬೋದು ಅದು ನನಗೆ ತುಂಬ ಇಷ್ಟ ಆಗುತ್ತೆ ಪೆನ್ಸಿಲ್ ಪೈಂಟ್ ಪೆನ್ಸಿಲ್ ಪೈಂಟ್ ಪೈಂಟಿಂಗೂ ಪೆನ್ಸಿಲ್ ಸ್ಕೆಚ್ಚು ಆರ್ಟ್ ಆ್ಯಂಡ್ ಕ್ರಾಫ್ಟು ಸೊ ಇವೆಲ್ಲ ನನ್ನ ಹವ್ಯಾಸಗಳಾಗಿರುತ್ತೆ ನಾನು ಫ್ರಿ ನನ್ನ ಬಿಡುವು ಸಮಯದಲ್ಲಿ ನಾನು ರಂಗೋಲಿಯನ್ನು ಪ್ರಾಕ್ಟಿಸ್ ಮಾಡ್ತಾಯಿರ್ತೀನಿ ರಂಗೋಲಿನ ಕಡ್ಲೆ ಹಿಟ್ಟಲ್ಲೂ ಹಾಕ್ತೀನಿ ಮತ್ತೆ ಪೈಂಟಲ್ಲೂ ಹಾಕ್ತೀನಿ ಬಣ್ಣದಲ್ಲೂ ಕೂಡ ಬಿಡಿಸ್ತೀನಿ ಸೊ ಮನೆಗೆ ಚಿತ್ತಾರ ಮಾಡೋದಾಗಿರ್ಬೋದು ಹಸಿ ಚಿತ್ತಾರ ಮಾಡೋದಾಗಿರ್ಬೋದು ಬಳ್ಳಿ ರಂಗೋಲಿ ಚುಕ್ಕಿ ರಂಗೋಲಿ ಇದೆಲ್ಲ ನನ್ನ ಹವ್ಯಾಸಗಳಾಗಿದೆ ಮತ್ತೆ ಕ್ರಾಫ್ಟ್ ಅಂತ ಬಂದಾಗ ಅಂದರೆ ಕೈಗಾರಿಕೆ ಬಂದಾಗ ಮನೆಯಲ್ಲೇ ಕೂತ್ಕೊಂಡು ಬಟ್ಟೆಯಿಂದ ಹಾರ ಮರದ ಮರದ ಮರದಿಂದ ಹಾರಗಳನ್ನು ತಯಾರಿಕೆ ಮಾಡ್ತಾಯಿರ್ಬೋದು ಆಮೇಲೆ ಕ್ರೇಪ್ ಕ್ರೇಪ್ ಪೇಪರ್ ತಗೊಂಡು ಅದರಿಂದ ನಾವು ಕಾಗದದಿಂದ ನಾವು ಹಾರಾನ ಮಾಡ್ತಾಯಿರ್ಬೋದು ಇದೆಲ್ಲ ನನ್ನ ಹವ್ಯಾಸಗಳಾಗಿರುತ್ತೆ